ನಾ ಫಸ್ಟ್ ಟೈಮ್ ಆನ್ಲೈನ್ದಾಗ ಏನ್ರ ಆರ್ಡರ್ ಮಾಡ್ಬೇಕು ಅಂತ್ಹೇಳಿ ಚಕ್ ಮಾಡತ್ತಿದಾಗ ಅವಾಗ ನನಗೆ ರಿಕ್ವೈರ್ಮೆಂಟ್ ಇದ್ದಿದ್ದು ಒಂದು ಲ್ಯಾಪ್ಟಾಪ್ ಆರ್ಡ್ರ್ ಮಾಡಿದ್ದ ಅದು ಭಾರಿ ಮೊ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನ ಶೇರ್ ಮಾಡಬೇಕು ಅಂತ ಹೊಂಟಿದ ಇದು ಒಂದು ಎಂಟು ಹತ್ತು ವರ್ಷಿನ ಹಿಂದಿದ ಕತಿ ಅದ ನಾ ಯಾವಾಗ ಇಂಜಿನಿಯರಿಂಗ್ದ ಇದ್ದಾಗ ನನಗೆ ಇಂಜಿನಿಯರಿಂಗ್ದು ಮಾಡಲ್ಗಳು ಅದು ಎಕ್ಸ್ಪೆರಿಮೆಂಟ್ ಮಾಡ್ಲಕ ನನ್ನ ಲ್ಯಾಬುಗು ಅದಕೆಲ್ಲ ನನ್ಗ ಲ್ಯಾಪ್ಟಾಪ್ ರಿಕ್ವೈರ್ಮೆಂಟ್ ಇತ್ತಾ ಅಲ್ನು ಬೇರೆ ಬೇರೆ ಆಪ್ಷನ್ ಇತ್ತು ಶೋರೂಮಿಗಿ ಹೋಗಿ ತಗೊಳದ ಇಲ್ಲ ಆನ್ಲೈನ್ ತಗೊಳದ ನಾನು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಮಾತಾಡ್ದ ಯಾರ್ಯಾರಿಗೆ ಏನೇನು ಇರ್ತದ ಅಂತ ಕೇಳ್ದ ಶೋರೂಮ್ದಾಗ ಹೋದರು ನಾ ಒಂದಿನ ಫಿಸಿಕಲಿ ಹೋಗ್ಬಕು ನೋಡ್ಬಕು ಒಂದಿನ ಕಾಲೇಜ್ ಸುಟ್ಟಿ ಹಾಕಿ ಅದು ಹೋಗಿ ನೋಡಿ ಬರ್ಬೇಕಿತ್ತು ಅದರಲ್ಲಿ ಹೋದಾಗ ಬರಿ ಒಂದು ಕಂಪ್ನಿದ ಒಂದು ಶೋರೂಮ್ದಾಗ್ ಅಷ್ಟೇ ಸಿಕ್ತಾವ ಆನ್ಲೈನ್ದಾಗ ಆದರೆ ಎಲ್ಲ ಕಂಪ್ನಿದು ಒಂದೇ ಕಡಿಗೆ ಸಾರ್ಟ್ ಆಗಿ ಇರ್ತಾವ ನನಗೆ ಯಾವ್ದು ಬೇಕು ಎಷ್ಟು ಬೇಕು ಎಲ್ಲನ ಫಿಲ್ಟ್ರ್ ಮಾಡ್ಬೋದು ಈ ಥರ ಎಲ್ಲ ನನಗೆ ನಮ್ಮ ಫ್ರೆಂಡ್ಸುದು ಮೊ ವೆಬ್ಸೈಟ್ ಒಳಗೆ ತೋರ್ಸಿ ಕೊಟ್ಟರು ನಾ ಒಂದು ಸಲ ಫ್ಲಿಪ್ಕಾರ್ಟ್ದಾಗ ಕುಂತ ನಂದ ಬಜೆಟ್ ಇತ್ತು ನಲವತ್ತು ಸಾವಿರ ರೂಪಾಯಿ ನಲವತ್ತು ಸಾವಿರ ರೂಪಾಯಿ ಆದ್ಮೇಲೆ ನನಗೆ ಸ್ಪೆಸಿಫಿಕೇಷನ್ ಬೇಕಿತ್ತು ಆಯ್ತು ರೀ ಪ್ರಸ್ ಕೋರ್ ಪ್ರೊಸೆಸ್ಸರ ನನಗೆ ಗ್ರಾಫಿಕ್ಸ್ ಕಾರ್ಡ್ ಎಷ್ಟು ಬೇಕಿತ್ತು ರ್ಯಾಮ್ ಎಷ್ಟು ಬೇಕಿತ್ತು ಅವೆಲ್ಲ ಹಾಕಿದ ಮೇಲೆ ನನಗೆ ರಿಯಲವೆಂಟ್ ಇದ್ದಿದ್ದು ಮಾತ್ರ ತೋರ್ಸಿತ್ತು ಈ ಥರ ಹೋಗ್ನಾ ಶೋ ಆನ್ಲ ಆಫ್ಲೈನ್ದಾಗ ಹೋಗಿ ತಗೊಬೇಕು ಆತು ಅಂದ್ರ ಎಂಟು ಹತ್ತು ಶೋರೂಮ್ ತಿರುಗಬೇಕು ಆಗಿತ್ತು ಹಾಗಾಗಿ ನನ್ಗ ಅದು ಭಾರಿ ಅನ್ಸಿತ್ತ ಸೊ ಅಲ್ಲಿ ಹೋಗಿ ನಾ ಯಾವ ಪ್ರಾಡಕ್ಟ್ ಬೇಕು ಎಲ್ಲ ಆಪ್ಷನ್ಸ್ಗಳು ನನ್ಗ ಎಲ್ಲ ಡಿಟೇಲ್ ಹಾಕಿ ಅದು ತಗೊಂಡ ಅದಾದ್ಮೇಲೆ ನನಗೆ ಒಂದು ಅಂಜಿಕೆ ಇತ್ತು ಈಗ ನಾ ಇವೆಲ್ಲ ಸೆಲೆಕ್ಟ್ ಮಾಡೀನಿ ಅದ ನಲವತ್ತು ಸಾವಿರ ರೂಪಾಯಿ ತೋರ್ಸ್ಲತದ ಹಿಂಗೆ ನಲವತ್ತು ಸಾವಿರ ರೂಪಾಯಿ ನಾ ಆನ್ಲೈನ್ ಫಸ್ಟಿಗೆ ಪೇ ಮಾಡ್ದರ ಅದು ಪ್ರಾಡಕ್ಟ್ ಬಂದಾಗ ಹೆಂಗೆ ಇರ್ತದೊ ಏನೋ ನಾ ಫಸ್ಟಿಗೆ ಪೇ ಮಾಡಿದ ದುಡ್ಡು ಏನ್ರ ಮುಣ್ಕುಸ್ ಬಿಟ್ರಿ ಅಂದ್ರೆ ಹೆಂಗೆ ಅಂತ್ಹೇಳಿ ಕಿಶ ಅನ್ಕೊಂಡು ಬಟ್ ಆಮೇಲೆ ನಮ್ಮ ದೋಸ್ತ್ ಹೇಳ್ದನ ಹಂಗೇನು ಮುಣುಸುಕಮಂಗೆ ಇಲ್ಲ ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂತ ಇರ್ತದ ಅದು ಮಾಡು ಬಂದ್ಮೇಲೆ ನಿನ್ನೆದ ಪ್ರಾಡಕ್ಟ್ ಕೊಟ್ಟಮೇಲೆ ಪೇ ಮಾಡಿದ ಇರ್ತದ ಅಂತ ಅಂದರು ಹಾಗಾಗಿ ನನಗೂ ಒಂದು ಸೊಲ್ಪ ಧೈರ್ಯ ಬಂತು ಪ್ರಾಡಕ್ಟ್ ನೋಡಿದ ಮೇಲೆ ನಾ ಪೇ ಮಾಡ್ಬೋದಲ್ಲಪಾ ಅಂತ್ಹೇಳಿ ಕೇಶ್ ಅವಾಗ ನಾನು ಆನ್ಲೈನ್ ಆರ್ಡ್ರ್ ಮಾಡ್ದ ಆ ಒಂದು ನಾಲ್ಕು ದಿನ ಟೈಮ್ ಇತ್ತು ನಾಲ್ಕು ದಿನ ಆದ್ಮೇಲೆ ಪ್ರಾಡಕ್ಟ್ ಬಂತು ನಮ್ಮ ಎದುರೆ ಅವ ಓಪನ್ ಮಾಡಿ ತೋರ್ಸದ್ನ ನಮ್ಮ ಲ್ಯಾಪ್ಟಾಪ್ ಯಾವ್ದು ಇತ್ತು ನಮ್ಮ ಕಲ್ಲರು ನನ್ನ ಸ್ಪೆಸಿಫಿಕೇಷನ್ ಅವೆಲ್ಲ ನೋಡಿದ ಮೇಲೆ ಆಮೇಲೆ ಅವ ಕ್ಯಾಶ್ ಆನ್ ಡೆಲವರಿ ಆಪ್ಷನ್ನ ಸರ್ ಪೇ ಮಾಡ್ರಿ ಅಂತ ಅಂದ್ನ ಅಲ್ ನಾ ಯು ಪಿ ಐ ಯೂಸ್ ಮಾಡ್ಕೊಂಡು ನನ್ಗ ಏನು ಅದು ಏನು ಫುಲ್ ಪೇಮೆಂಟ್ ಅದನ್ನ ಮಾಡಿದ ಅದು ಆದ್ಮೇಲೆ ಅದು ಲ್ಯಾಪ್ಟಾಪ್ ಮನೆಗೆ ತಂದು ಅದ್ರಾಗ ಅವ ಹೇಳಿದ್ನ ಇದು ಸವೆನ್ ಡೇಸ್ ರಿಟರ್ನ್ ಇರ್ತದೆ ರೀ ಏನ್ರ ಪ್ರಾಬ್ಲಮ್ ಅನ್ಸಿತ್ತು ಅಂದ್ರೆ ನಮಗೆ ಹೇಳ್ರಿ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಮತ್ತು ನಿಮ್ಗ ಏನ್ರ ಒ ಎಸ್ ಇನ್ಸುರ್ಲೆಶನ್ದಾಗ ಎಲ್ಪ್ ಬೇಕಾಗಿತ್ತು ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ನ ಅದಾದ್ಮೇಲೆ ನಾವು ಬಂದು ಹೋಗಿ ಮನ್ಯಾಗ ಕುಂತು ಎಲ್ಲ ಸಾ ನನ್ಗೆ ಏನೇನು ಇಂಜಿನಿಯರಿಂಗ್ದಾಗ ಏನೇನು ಲ್ಯಾಪ್ಟಾಪ್ ಸಾಫ್ಟ್ವೇರ್ ಒಳ್ ಬೇಕಿತ್ತು ಅದು ಇದು ಎಲ್ಲ ಇನ್ಸ್ಟುಲ್ ಮಾಡ್ದ ನನಗೆ ಕೇಳಿದ ಅಷ್ಟೇ ಹಾರ್ಡ್ ಡಿಸ್ಕು ರ್ಯಾಮ್ ಸ್ಪೇಸು ಆಮೇಲೆ ಕೊರೊ ಪ್ರೊಸೆಸರು ಗ್ರಾಫಿಕ್ಸ್ ಕಾರ್ಡು ಎಲ್ಲ ಸರ್ಯಾಗಿ ಇತ್ತು ಹಂಗಾಗಿ ನನಗೆ ಅದು ಭಾರಿ ಖುಷಿ ಆಯಿತು ಆಮೇಲೆ ನನ್ಗೆ ಬೇಕಾಗಿದ ಲ್ಯಾಬಿಂದು ಅದೆಲ್ಲ ಸಾಫ್ಟ್ವೇರ್ಸ್ಗಳು ಇನ್ಸ್ಟಾಲ್ ಮಾಡ್ಕೊಂಡ ಅವ ಗ್ರಾಫಿಕ್ಸ್ನು ಚಂದ ಇದ್ದಿದಕಾಗ ಸಾಫ್ಟ್ವೇರ್ ಎಲ್ಲಿ ಲ್ಯಾಗ್ ಆಗಿಲ್ಲ ಭಾರಿ ಚಂದ ನಡೆಯುತಿತ್ತು ಮತ್ತು ಅದೇನ ಥರ ನನ್ಗ ಬೇರೆ ಬೇರೆ ಫ್ರೆಂಡ್ಸಿಗೆಲ್ಲ ಲ್ಯಾಪ್ಟಾಪ್ ಆಗಲಿ ಏನೇ ಆಗಲಿ ನಾ ಪ್ರಾಡಕ್ಟ್ಸು ಆನ್ಲೈನ್ ತಗೊಳಕ್ಕೆ ಅವರಿಗೆಲ್ಲ ಹೇಳಿ ತೊ ಬೊಕ್ಕುಳ್ ಮಂದಿ ಫ್ರೆಂಡ್ಸ್ ನಂಬಲಿಕ್ಕೆ ಬಂದ್ವು ಅಂದ್ರ ಲ್ಯಾಪ್ಟಾಪ್ ತಗೊಳದು ಹೆಂಗೆ ಅದು ಇದು ಕೇಳಿದಾರೆ ವೆಬ್ಸೈಟರ ಇವು ಫ್ಲಿಪ್ಕಾರ್ಟು ಅಮೇಝಾನು ಒಂದ್ರಾಗ ಒಂದು ಪ್ರೈಸ್ ಎಲ್ಲ ಚಕ್ ಮಾಡ್ತಿದ್ವಿ ಇದ್ರಾಗ ಎಷ್ಟು ಅದ ಇದ್ರಾಗ ಎಷ್ಟು ಅದ ಬ್ಯಾಂಕ್ ಆಫರ್ ಎಷ್ಟುಕ್ಕೆ ಕೊಡ್ತದ ಎಷ್ಟು ಡಿಸ್ಕೌಂಟ್ ಸಿಗತ್ತೆ ನಮಗೆ ಅದು ಎಲ್ಲ ನೋಡಿ ಕ್ಯಾಶ್ ಆನ್ ಡೆಲಿವರಿ ಅದ ಇಲ್ಲ ಈ ಥರ ಎಲ್ಲ ಬೇರೆ ಅವ್ರಿಗ್ನು ನಾ ಹೇಳಿ ಹೇಳಿ ಕಳಸ್ತಿದ್ನ ಆ ಲ್ಯಾಪ್ಟಾಪ್ಗುಳ್ನ ತಗೊಂಡು ಇಲ್ಲಿವರ್ಗು ಒಂದು ಐದು ಆರು ವರ್ಷ ಹಿಡಿದ ಯೂಸ್ ಮಾಡ್ಲತಿನಿ ಎಂಟು ಹತ್ತು ವ ಆಯ್ದು ಅದ್ರಾಗ ಎಲ್ಲಿ ನನಗೆ ಲ್ಯಾಗ್ ಅನ್ಸಿಲ್ಲ ಏನು ಅನ್ಸಿಲ್ಲ ನನಗೆ ಯಾವಾಗನ ಏನ್ರ ಪ್ರಾಬ್ಲಮ್ ಬೇಕಾಗಿತ್ತು ಅಂದ್ರ ಅವ್ರು ಕೊಟ್ಟಿದ್ದ ಮಾನ್ಯುವಲ್ ನಿಂತು ಟ್ರಬಲ್ಶೂಟ್ ಮಾಡ್ತಿದ್ದ ಸೊ ನನ್ನದು ಎಕ್ಸ್ಪೀರಿಯನ್ಸ್ ಅಂತಾರೆ ಭಾರಿ ಚಂದ ಇತ್ತು ಅದು ಅಲ್ದೆನೆ ಅದೇ ನನ್ನ ಫಸ್ಟ್ ಐಟಮ್ ಆಗಿತ್ತು ಲ್ಯಾಪ್ಟಾಪ್ ತಗೊಂಡಿದ್ದು ಸೊ ಹಾಗಾಗಿ ಆ ಫಸ್ಟ್ ಪ್ರಾಡಕ್ಟಿಗೆ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕಾಗಿ ನಾ ಆನ್ಲೈನ್ ಮೇಲೆ ಜಾಸ್ತಿ ಟ್ರಸ್ಟ್ ಬಂತು ಈ ಬರಿ ಆನ್ಲೈನ್ ಬರಿ ಲ್ಯಾಪ್ಟಾಪ್ ಅಷ್ಟೆ ಅಲ್ದೆನೆ ಬೇರೆ ಬೇರೆ ಎಲ್ಲ ಪ್ರಾಡಕ್ಟ್ಸ್ಗಳ್ನು ನಾ ಆರ್ಡ್ರ್ ಮಾಡ್ಲತ್ತಿನಿ ಹಾಗೆ ನಮ್ಮ ದೋಸ್ತ್ರಿಗ್ನು ಅದನ್ನ ನಾ ರೆಕ್ಮೆಂಡ್ ಮಾಡ್ಕೊಂಡು ಬರಲತ್ತಿದ ಈಗಿನ ಕಾಲ್ದಾಗ ಆನ್ಲೈನ್ದಾಗ ನಾ ಯಾವ ಊರಾಗೆ ಇರಲಿ ಹಳ್ಳಿದಾಗ ಇರಲಿ ಎಲ್ಲೆ ಇರಲಿ ನನಗೆ ತಂದು ಕುಡ್ದರಿ ನಾ ಬಂದು ಊರಾಗೆ ಸೆಟ್ಲ್ ಆಗೀನಿ ಈ ಆ ಎಂಟು ಹತ್ತು ವರ್ಷ ಅದ್ಮೇಲೆ ನಾನು ಲ್ಯಾಪ್ಟಾಪ ಅಪ್ಗ್ರೇಡ್ ಮಾಡದು ಅಥ್ವ ಬೇರೆ ಹೊಸದು ತಗೊಬೇಕಿತ್ತು ಅಂದ್ರ ನಾ ಇಲ್ಲೆ ಮನ್ಯಾಗ ಕುಂತಲ್ಲೆ ನಾ ಅದನ್ನ ಆರ್ಡರ್ ಮಾಡಿ ಇಲ್ಗೆಯಾ ಅಡ್ರಸ್ ಕೊಟ್ಟರೂನು ಈಗ ಎಲ್ಲ ಮ್ ಭಾರತದ ಮೂಲೆ ಮೂಲೆದಾಗ ತಂದು ಕೊಡ್ಲತರ ಈಗ ಆ ಲ್ಯಾಪ್ಟಾಪಿಂದ ಎಕ್ಸ್ಪೀರಿಯನ್ಸ್ ನನ್ಗೆ ಚೆನ್ನಾಗಿತ್ತು